ನಾನು ರೀಸೆಂಟಾಗಿ ವಾಟರ್ ಹೀಟರು ಪರ್ಚೇಸ್ ಮಾಡಿದೆ ಸೊ ಅದು ವಾಟರ್ ಹೀಟರ್ ಯಾವ ಥರ ಇತ್ತಂದರೆ ಪರ್ಚೇಸ್ ಮಾಡ್ದಾದ್ಮೇಲೆ ನಾನು ಯೂಸ್ ಮಾಡೋಕ್ಕೆ ಯೂಸ್ ಮಾಡಬೇಕಂತ ಪರ್ಚೇಸ್ ಮಾಡೋಕ್ಕೆ ಮಾಡಿದೆ ಅದು ಯೂಸ್ ಮಾಡಕ್ಕೆ ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಆಗಿಲ್ಲ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಯ್ತು ಅದು ತುಂಬ ಪ್ರಾಬ್ಲಮ್ ಕೊಡ್ತಾಯಿದೆ ಅಂತ ವಾಟರ್ ಹೀಟರ್ ಹಾಕಬೇಕಾದ್ರೆ ಇನಿಶ್ಯಲಾಗಿ ವ ನೀರು ಹೀಟಾಗ್ತಾಯಿತ್ತು ಸೊ ಒಂದು ಸಮಯದಲ್ಲಿ ಈಟ್ ಆದ್ಮೇಲೆ ಮತ್ತೆ ನಾನು ಬಕೆಟ್ ಟಚ್ ಮಾಡೋಕ್ಕೆ ಒಂದು ದಿಸ ಒಂದು ದಿಸ ಏನಾಯಿತು ಅಂದರೆ ಒಂದು ದಿಸ ಬಕೆಟ್ ಟಚ್ ಮಾಡಿದೆ ಸೊ ಅದು ನನಗೆ ತುಂಬ ಶಾಕ್ ಕೊಡು ಶಾಕ್ ಕೊ ಶಾಕ್ ಹೊಡಿತು ನನಗೆ ಅದೇ ಗಾಬರಿಯಾದೆ ಶಾಕ್ ಹೊಡ್ದಾಗ ಆಮೇಲೆ ಯೋಚನೆ ಮಾಡಿದೆ ನಾನು ಆ ಜಾಗದಲ್ಲಿ ನಮ್ಮ ಮನೆಲಿ ಯಾಕಂದರೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಳಿದ್ದಾರೆ ನನ್ನ ಜಾಗದಲ್ಲಿ ಬೇರೆ ಮಕ್ಳು ಯಾರಾನ ಹೋಗ್ ಮುಟ್ಟಿದ್ದರೆ ಏನಾಗ್ತಾಯಿತ್ತು ಅಂತ ನನಗೆ ತುಂಬ ಭಯ ಆಯಿತು ಸೊ ನಾನು ನಾನು ಹೇಳೋದೇನಂದರೆ ಫ್ಯೂಚರಲ್ಲಿ ವಾಟರ್ ಹೀಟರ್ಸು ತುಂಬ ಯಾವುದೇ ರೀತಿ ಶಾಕ್ ಫ್ರೀ ಇರಬೇಕು ಯಾಕಂದರೆ ಮಕ್ಕಳಾಗಿರ್ಬೋದು ಮನೆಲಿ ವಯಸ್ಸಾಗಿರೋರು ವಯಸ್ಸು ವಯಸ್ಸು ಆಗಿರೋ ವಯಸ್ಸಾಗಿರೋರಿರ್ತಾರೆ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತುಂಬಾ ವಯ್ಸಾಗಿರೋರು ಇದ್ದಾರೆ ಅವ್ರಿಗ್ ತುಂಬ ವಯಸ್ಸಾಗಿದೆ ಸೊ ನನ್ನ ಜಾಗ್ದಲ್ಲಿ ಬೇರೆ ಮಕ್ಕಳಾಗಿರ್ಬೋದು ಇಲ್ಲ ತಂದೆ ತಾಯಿ ಯಾರನ ಆಗಲಿ ಹೋಗಿ ಅಲ್ಲಿ ನನ್ನ ಜಾಗದಲ್ಲಿ ಏನಾನ ಟಚ್ ಮಾಡಿದ್ದರೆ ನಂಗೆ ಗೊತ್ತಿದಂಗೆ ನನಗೇ ಅದು ತುಂಬ ಶಾಕ್ ಅನಿಸ್ತು ಸೊ ಅವ್ರಿಗಾಗಿದ್ರೆ ಅದು ಮತ್ತೆ ಅದು ತುಂಬ ದೊಡ್ಡ ಶಾಕ್ ಶಾಕ್ ಥರ ಅನಿಸ್ತಾಯಿತ್ತು ಸೊ ಯಾಕಂದರೆ ಅವ್ರಿಗೆ ಹೆಲ್ತ್ ಕಾಂಪ್ಲಿಕೇಷನ್ಸಿದೆ ನಮ್ಮ ತಂದೆ ತಾಯಿಗೆ ಅದರಿಂದ ನಾನು ಈ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬಟ್ ಏನಂದರೆ ವಾಟರ್ ಹೀಟರ್ಸು ನಾನು ಅನ್ಕೊದಿದ್ದಂಗೆ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಡ್ರೈ ಪ್ಲೇಸಲ್ಲಿ ಇಟ್ಟು ನಾವು ವಾಟರ್ ಹೀಟರನ್ನ ಹಾಕಬೇಕು ಎಲೆಕ್ಟ್ರಿಕಲ್ ವಾಟರ್ ಹೀಟರನ್ನ ಸೊ ಅದು ನೋಡಕ್ಕೆ ಸಿಂಪಲಿರತ್ತೆ ಯೂಸ್ ಮಾಡಕ್ಕೆ ಸಿಂಪಲಿರತ್ತೆ ಸಿಂಪಲಾಗಿರತ್ತೆ ನೋಡಕ್ಕೆ ಬಟ್ ಅದು ಯೂಸ್ ಮಾಡ್ತಾ ಮಾಡ್ತಾ ನಮ್ಗೆ ಅದರ್ ಬಗ್ಗೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂದರೆ ನಮಗೆ ಅದು ತುಂಬ ಅಪಾಯಕರವಾಗುತ್ತದೆ ಯಾಕಂದರೆ ಆ ವಾಟ್ರು ಹೀಟಾದ ಮೇಲೆ ಬೋಯ್ಲಾಗತ್ತೆ ಅಂದರೆ ನೀರು ಕುದಿ ಕುದಿತಾ ಇರತ್ತೆ ಕುದಿತಾ ಇರೋ ಟೈಮಲ್ಲಿ ನಾವು ಸ್ವಿಚ್ಚನ್ನ ಹಾಫ್ ಮಾಡಿ ಕರೆಕ್ಟಾಗಿ ವಾಟರ್ ಹೀಟ್ನ ವಾಟರ್ ಹೀಟರನ್ನ ಹೊರ್ಗಡೆ ತೆಗ್ದು ಅದಾದ ಮೇಲೆ ನಾವು ನೀರನ್ನ ತೊಗೊಬೇಕು ಬೈ ಮಿಸ್ಟೇಕ್ ಒಂದೊಂದು ಟೈಮ್ ಬೈ ಇದರಲ್ಲಿ ನಾವು ಏನಾರ ಪ್ಲಗ್ಗಲ್ಲೇ ಪ್ಲಗ್ಗಲ್ಲೇ ಇಟ್ಟು ವಾಟರ್ ಹೀಟರ್ ನೀರಲ್ಲಿದ್ದು ಹಾಫ್ ಮಾಡಿದ್ಮೇಲೆ ಸ್ವಿಚ್ಚು ಪ್ಲಗ್ ತೆಗಿ ತೆಗಿ ತೆಗ್ದಿಲ್ಲ ಅಂದ್ರೇ ನಾವು ವಾಟರ್ ಹೀಟರ್ ಎತ್ತಿದ್ರೇನು ಬಕೆಟಲ್ಲಿರೋ ನೀರು ನಾವು ತೆಗೀಬೇಕನ್ನೋ ಟೈಮಲ್ಲಿ ಹೋಗ್ ತೆಗಿಯೋ ಟೈಮಲ್ಲಿ ನಮಗೆ ಶಾಕ್ ಆಗತ್ತೆ ಸೊ ಆ ಚಾನ್ಸಸ್ಸು ತುಂಬ ಇರತ್ತೆ ಸೊ ನಾವು ಹೋಗ್ಬೇಕಾದ ಹೋಗ್ತಾ ಹೋಗ್ತಾ ಇದೆಲ್ಲ ಇದೆಲ್ಲ ಹುಷಾರಾಗ್ ನೋಡ್ಕೋಬೇಕು ಸೊ ನಾನೇನು ಕೇಳೋದೇನಂದರೆ ಇದು ಪ್ರೊಡಕ್ಷನ್ ಇದು ವಾಟರ್ ಹೀಟರ್ ಪ್ರೊಡಕ್ಷನ್ ಮಾಡೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಸ್ಗೆ ಕೇಳೋದೇನಂದರೆ ಇದು ಶಾಕ್ ಫ್ರೀ ಇರಬೇಕು ಯೂಸ್ ಮಾಡೋವಾಗ ಯಾವುದೇ ರೀತಿ ವಾಟರ್ ಹೀಟರಿಂದ ತೊಂದರೆ ಆಗ್ದಿರಂಗೆ ಅದು ಆ ಥರ ಇರಬೇಕು ಸೊ ನನಗೆ ನಾನು ಸುಮಾರು ನ್ಯೂಸ್ ಪೇಪರ್ಸಲ್ಲೆಲ್ಲ ಕೇಳಿದೆ ಓದಿದ್ದೀನಿ ತುಂಬ ಜನ ವಾಟರ್ ಹೀಟರ್ಸಿಂದ ತುಂಬ ಜನ ತುಂಬ ತುಂಬ ಅಪಾ ಅಪ್ ಅಪಾಯಕಾರಿಯಾದ ಸನ್ನಿವೇಶಗಳಾಗಿದೆ ಅಂತ ಸೊ ಯಾಕಂದರೆ ಚಿಕ್ಕಮಕ್ಳಿರೋ ಮನೆಯಲ್ಲಿ ವಯ್ಸು ವಯಸ್ಸಾಗಿರ್ತಾರಲ್ಲ ಅವರಿರೋ ಮನೆಯಲ್ಲಿ ಇದೆಲ್ಲ ಸ್ವಲ್ಪ ಹುಷಾರಾಗ್ ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ನನಗಾಗಿರೋ ಎಕ್ಸ್ಪೀರಿಯನ್ಸು ನಾನು ಅದ್ರ್ಮೇಲೆ ನಾನು ಹೇಳ್ತಾಯಿರೋದಿದು ಯಾಕಂದರೆ ಅದಾದ ಮೇಲೆ ನಾನು ಇತ್ತೀಚೆಗೆ ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಫಸ್ಟ್ ನೀರು ನೀರನ್ನ ಇಟ್ಟುಬಿಟ್ಟು ಅದಾದ ಮೇಲೆ ವಾಟರ್ ಹೀಟರ್ ಹಾಕಿಬಿಟ್ಟು ಸ್ವಿಚ್ಚು ಆನ್ ಮಾಡಿಬಿಟ್ಟು ಇದು ಮಾ ನೀರು ಹೀಟಾದ ಮೇಲೆ ಸ್ವಿಚ್ಚನ್ನ ಆಫ್ ಮಾಡಿ ಸ್ವಿಚ್ ವೈರನ್ನ ತೆಗ್ದು ಅದಾದ ಮೇಲೆ ಬಕೆಟಲ್ಲಿರೋ ನೀರು ತೊಗೊಂಡು ಯೂಸ್ ಮಾಡ್ತೀನಿ ಸೊ ನಾನು ಗೀಸರ್ಗೆ ಪ್ರಿಫರ್ ಮಾಡಬೇಕು ಬಟ ಅದು ನಮ್ಮ ಮನೆ ಚಿಕ್ಕದಿರೋದ್ರಿಂದ ನಾವು ಗೀಸರ್ ಯೂಸ್ ಮಾಡ್ತಾಯಿಲ್ಲ ಸೊ ನಮ್ಮ ಗ್ರೀಸರ್ ಅದೇ ನಮಗೆ ಗೀಸರ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅಂದುಬಿಟ್ಟೇ ನಾವು ಚಿಕ್ಕ ಮನೆ ಅಂದ್ಬಿಟ್ಟು ನಾವು ವಾಟರ್ ಹೀಟರ್ ತೊಗೊಂಡಿರೋದು ಬಟ್ ವಾಟರ್ ವಾಟರ್ ಹೀಟರ್ಗೆ ನಾವು ಪ್ರಿಫರ್ ನಾವು ವಾಟರ್ ಹೀಟರ್ ಯೂಸ್ ಮಾಡ್ತಾಯಿದಿರಾಂದ್ರೆ ನಮಗೆ ಇದು ಈ ಥರ ತೊಂದರೆಯಾಗ್ತಾಯಿದೆ ಸೊ ಇದು ತೊಂದ್ ತೊಂದರೆಗೆ ಮುಂದಿನ ದಿನಗಳಲ್ಲಿ ಇದು ಈ ಥರ ವಾಟರ್ ಹೀಟರಿಂದ ಯಾರಿಗೂ ತೊಂದರೆ ಆಗಕೂಡ್ದು ಅಂತ ನಾನು ಬಯಸ್ತೀನಿ ಯಾಕಂದರೆ ಅದರಲ್ಲಿ ತುಂಬ ತುಂಬ ಸ ಹುಷಾರಾಗಿ ಹ್ಯಾನ್ ತುಂಬ ಹುಷಾರಾಗಿ ನಾವು ಉಪಯೋಗಿಸಬೇಕು ಇಲ್ಲಾಂದರೆ ಶಾಕ್ ಹೊಡಿಯೋದು ಖಂಡಿತ ನನಗೆ ತುಂಬ ಸಲ ಇದು ಆಗಿದೆ ಬಟ ನನಗೆ ಇವಾಗ್ಲೂ ಭಯ ಆಗ್ತಾಯಿದೆ ಯಾಕಂದ್ರೆ ನಮ್ಮನೇಲಿ ಚಿಕ್ಕಮಕ್ಳಿರೋ ಕಾರಣದಿಂದ ನಾನು ನಿಮ್ಮ ಹತ್ರನೂ ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಆಗಿರೋ ನೆಗೆಟಿವ್ ಎಕ್ಸ್ಪೀ ನನಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮತ್ತದೇ ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗೆ ನಾನು ಇಲ್ಲಿ ಶೇರ್ ಮಾಡ್ತಾಯಿರೋದು ಯಾಕಂದರೆ ನಾನು ಆ ಪ್ರಾಡಕ್ಟ್ ಮೇಲೆ ತಪ್ಪಾಗಿ ಹೇಳ್ಬೇಕನ್ನೋ ಉದ್ದೇಶ ಏನಿಲ್ಲ ನನಗೆ ಶಾಕ್ ಶಾಕ್ ಶಾಕ್ ಹೊಡ್ದಿರೋದ್ರಿಂದ ಶಾಕ್ ಆಗಿರೋದ್ರಿಂದ ಅದು ಎಲೆಕ್ಟ್ರಿಸಿಟಿ ಶಾಕಾಗಿರೋದ್ರಿಂದ ನಾನು ಹೇಳಲು ಹೇಳಲು ಇಷ್ಟಪಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ವಾಟರ್ ಈಟರ್ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಇಷ್ಟವಾಗ ವಾಗುವ ರೀತಿಯಲ್ಲಿ ಜನಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ಎಲ್ಲರ್ಗೂ ಇಷ್ಟವಾಗುವ ರೀತಿಯಲ್ಲಿ ಪ್ರೊಡಕ್ಷನ್ ಆಗ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಅದೇ ಥರ ಚೆನ್ನಾಗಿರ್ಬೋದು ಅಂತ ನಾನು ಬಯಸ್ತೀನಿ ಮತ್ತು ಇಲ್ಲಿ ಈಗ ಯೂಸ್ ಮಾಡ್ತಾ ಇರೋರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿರ ಅವರು ಚೆನ್ನಾಗಿದ್ದು ಅವ್ರ ಮನೆಯಲ್ಲಿ ಯಾರಿಗೂ ತೊಂದರೆ ಆಗ್ದಿರ ಯಾರಿಗೂ ಅಪಾಯವಾಗ್ದಿರ ಎಲ್ಲರೂ ಅವು ಅದೇ ಅದು ತೊಗೊಳೋಕೆ ಮುಂಚೆ ಪ್ಲೀಸ್ ನಾನು ಹೇಳೋದೇನಂದ್ರೆ ಔ ಟು ಯೂಸ್ ಅಂತ ಇರತ್ತೆ ಅದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅದನ್ನ ಕ್ಲೀನಾಗಿ ಓದಿ ಓದ್ಬಿಟ್ಟು ಅದ್ರ ಪ್ರಕಾರ ನೀವು ಯೂಸ್ ಮಾಡಬೇಕು ಯೂಸ್ ಮಾಡಿದ್ರೆ ನಿಮಗೆ ನನ್ನ ಅವಾಯ್ಡ್ ಆಗ್ಬೋದು ಅಪಾಯದ ಚಾನ್ಸಸ್ಸು ಅವಾಯ್ಡ್ ಆಗ್ಬೋದು ಅದರಿಂದ ಮನೆಯಲ್ಲಿ ಸುರಕ್ಷತೆ ಅನ್ನೋದಿರತ್ತೆ ಅಪಾಯದಿಂದ ದೂರ ಇರ್ಬೋದು ಅದು ನೀವು ಎಷ್ಟು ಗಮನಿಸಿ ಅದನ್ನ ಓದಿ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಯೂಸ್ ಮಾಡ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಯೂಸ್ ಆಗತ್ತೆ ಇಲ್ಲ ಅಂದರೆ ಅದರಲ್ಲಿ ಅಪಾಯಕಾರಿ ಆಗ್ಬೋದು ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ